ಹೇಳು ಗುರು ಇಲ್ಲ ಗುರು ಮಾಡಬೇಕು ಇಲ್ಲೇ ಹೊರ್ಗಡೆ ಇದ್ದೆ ಗುರು ಇಲ್ಲೇ ಫ್ರೆಂಡ್ಸ್ಗಳ ಜೊತೆ ಹೊರ್ಗಡೆ ಇದ್ದೆ ಊಟ ಹಾಂ ಏನು ವಿಷಯ ಅಪ್ರೂಪಕ್ಕೆ ಫೋನ್ ಮ ನಿನ್ನೆ ಮ್ಯಾಚೂ ಓ ಅರ್ಜೆಂಟೈನ ಬ್ರೆಜಿಲ್ದು ಹಾಂ ಹಾಂ ಗೊತ್ತಾಯ್ತು ಗೊತ್ತಾಯಿತು ಅರ್ಜೆಂಟೈನ ಮತ್ತು ಬ್ರೆಜಿಲ್ದು ತಾನೆ

ಹೌದಾ ಗುರು ಓ ಮಸ್ತು

ಇಲ್ಲ ಬ್ರೆಜಿಲ್ ಅಲ್ಲವಾ ಗೆದ್ದಿದ್ದು

ಹಾಂ ಚಿಂದಿಯಾಗಿ ಆಡಿದ ಮಾತ್ರ ನಾನು ನೆನ್ನೆಯೇ ನಿನ್ನೆ ಫೋನ್ ಮಾಡೋಣ ಅನ್ಕೊಂಡೆ ಮರ್ತುಬಿಟ್ಟು ಸುಮ್ಮನೆ ಬಿಜಿ ಆಗಿಬಿಟ್ಟೆ

ಎಲ್ಲಿ ನಮ್ಮ ನಮ್ಮ ಸೈಡ್ ಎಲ್ಲ ಜಾಸ್ತಿ ಕ್ರಿಕೆಟೇ ಅಲ್ಲವಾ ಪುಟ್ಬಾಲ್ ಎಲ್ಲ ಯಾರು ಅಪ್ರೂಪಕ್ಕೆ ನೋಡೋದು

ಮತ್ತು ಇನ್ನೇನು ಗುರು ಸಮಾಚಾರ ಹಾಂ ಗುರು ನೋಡಿದೆ ನಿನ್ನೆ ಹ್ಞೂ ಸರಿ ಗುರು ಆಯಿತು